ಮುಂಗಾರು ಮುಂಗಾರು ಮುಂಗಾರು ಮಳೆ ಬಂದ ಕೂಡಲೇ ಬೀಜವನ್ನು ಬಿತ್ತಿವಿ ಬೀಜವನ್ನು ಬಿತ್ತಿದ ಕೂಡಲೇ ಆ ಬೀಜದ ಸಸಿ ನಾಟಿಗೆ ಬಂದ ಕೂಡಲೇ ಆ ಸಸಿಗೆ

ನೆಕ್ಸ್ಟು ಸಸ್ಯಗಳನ್ನು ಕಾಳಜಿ ಕಾಳಜಿವಹಿಸಿ ನಾವು ಭಾಳ ಚೆನ್ನಾಗಿ ನೋಡಿಕೊಂಡು ಅದರ ಪ್ರತಿಫಲವನ್ನು ನಾವು ಅನುಭೋಗಿಸ್ತೀವ್ ಮತ್ತು ಮುಂದಿನ ದಿಶೆಂಬರು ಜನವರೀಯಲ್ಲಿ ನೀರಿನ ಅಭಾವ್ ಇರೋದರಿಂದ ಸಸ್ಯಗಳು ಹಾಕಲು ಸಾಧ್ಯವಿಲ್ಲ ಯಾಕಂದ್ರೆ ನೀರು ಇದ್ರೆ ಮಾತ್ರ ಬೆಳೆ ಬರೋದು ಹಾಗೇನು ಮಾಡ್ತಿವಪ್ಪ ಅಂದ್ರೆ ಒಂದು ಸಿಂಪಲ್ಲಾಗಿ ಟೊಮಾಟ ಸಸಿ ಅಥವಾ ನೆಷ್ಟು ಬೆಂಡೇ ಆಮೇಲೆ ಹಾಗಲ್ಕಾಯಿ ಚೋಳಕಾಯಿ ಬದನೇಕಾಯಿ ಇವು ತರಕಾರಿಗಳನ್ ಇಡ್ತಿವಿ ತರಕಾರಿ ಯಾಕಂದ್ರೆ ಇವು ಒಂದು ಎರಡು ತಿಂಗ್ಳು ಬೆಳೆ ಎರಡು ತಿಂಗ್ಳು ಬೆಳೆ ಆಗಿರೋದ್ರಿಂದ ಸಹ ಯಾಕಂದ್ರೆ ನೀರಿನ ಮಟ್ಟ ಕಡಿಮೆ ಔಷಧನೇ ಕಡಿಮೆ ಗೊಬ್ಬರ ಕಡಿಮೆ ಆದುದರಿಂದ ಈಗ ನಮಗೆ ಅಲ್ಪ ಖರ್ಚಿನಲ್ಲಿ ಬೆಳಿತಕ್ಕಂಥ ಬೆಳೆಗಳು ಈಗ ಏನು ಮುಂಗಾರಿನಲ್ಲಿ ನಾವು ಇಟ್ಟಿರ್ತಕ್ಕಂಥದ್ದು ಭಾಳ ಖರ್ಚು ಭಾಳ ಬೆಳೆ ಕಡಿಮೇ ಆ ಥರ ಇನ್ನು ಇದಾಗೋಲ್ಲ ಯಾಕಂದರೆ ಇವೂ ತರಕಾರಿ ಬೆಳೆಗಳು ನೀರು ಇಲ್ಲದೆ ಬೆಳಿತಕ್ಕಂಥ ಜಾ ಕಡಿಮೆ ನೀರಿನಲ್ಲಿ ಬೆಳಿತಕ್ಕಂಥ ಬೆಳೆಗಳಂದ್ರೆ ತರಕಾರಿ ಬೆಳೆಗಳು ಈ ಬೆಳೆಗಳನ್ನು ನಾವು ಪ್ರಬ್ರವರಿ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ನಾವು ಬೆಳಿತೀವಿ ಈ ತಿಂಗಳಲ್ಲಿ ಯಾಕಂದ್ರೆ ಮಳೆ ಇರೋಲ್ಲ ಜಾಸ್ತಿ ಅದಕೋಸ್ಕರ ಬೋರ್ವೆಲ್ಲು ಇರ್ತಕ್ಕಂಥವು ಹೊಲ್ಗುಳಿಗೆ ಆಮೇಲೆ ನುಗ್ಗಿಕಾಯಿ ಇವೆಲ್ಲ ನಾವು ಗಿಡಗಳನ್ನು ಇಟ್ಟು ನೆಸ್ಟು ಬರ್ತಕ್ಕಂಥ ಮಳೆಗಾಲದವರಿಗೆ ನಮಗೆ ಲಾಭದಾಯಕ ಕೊಡ್ತಕ್ಕಂಥ ಈ ಬೆಳೆಗಳು ಮತ್ತು ಇನ್ನು ಒಂದು ಹೇಳ್ಬೇಕಪ್ಪಾ ಅಂದರೆ ಮಳೆ ಅಭಾವ ಹೆಚ್ಚು ಇರೋದ್ರಿಂದ ಒಂದೊಂದು ಸಾರಿ ಸಸ್ಯಗಳು ನಾಶವಾಗುತ್ತವೆ ಯಾಕಂದ್ರೆ ನಾವು ಎಷ್ಟು ಸಂರಕ್ಷಣೆ ಮಾಡಿದ್ರು ಕೂಡ ಮಳೆ ಜಾಸ್ತಿ ಬಂತಪ್ಪಾ ಇವತ್ತು ಅಂತಂದರೆ ಆ ಮಳೆಯಿಂದ ಕೊಳೆತು ಹೋಗ್ತವೆ ಆಮೇಲೆ ನೆಕ್ಸ್ಟು ನಮ್ಮ ರೈತರಿಗೆ ಎಲ್ಲ ಅದರಿಂದ ಲಾಸ್ ಆಗ್ತದೆ ಮತ್ತು ಮುಂದಿನ ಬೆಳೆಗ್ ಏನು ಮಾಡ್ತಿವಿ ಅಂದ್ರೆ ಇದೇ ರೀತಿ ತರಕಾರಿ ಬೆಳೆಗಳನ್ನ ನಾವು ಇಡ್ತಿವಿ ತರಕಾರಿ ಬೆಳೆಗಳನ್ನು ಇಟ್ಟಾಗ ಆದರೆ ಕಾಳಜಿ ವಹಿಸ್ತೀವ್ ಕಾಳಜಿ ವಯ್ಸೋಕಲ್ಲ ಅಂತೇನಲ್ಲ ಕಾಳಜಿ ವಯ್ಸಿಂದ ಏನಾಗ್ತದಪ್ಪಾ ಅಂದ್ರೆ ಈ ಮಳೆ ಗಾಳಿ ಆಮೇಲೆ ಹುಳುಗಳು ರೋಗ ಇವೆಲ್ಲ ಬಂದಾಗ ನಮಗೆ ಸಿಗೋದು ಕಷ್ಟ ಆದ್ರೆ ಅಷ್ಟು ಶ್ರಮ ವಹಿಸಿ ಮಾಡಿದ್ರೆ ಅದ್ಕೆ ಒಂದೊಂದು ಸರೀ ಅರ್ಧಕ್ಕೆ ಅರ್ಧ ಬರ್ಬೋದು ಆಮೇಲೆ ಇಲ್ಲಂದ್ರೆ ಒಂದೊಂದು ಸರೀ ಚೆನ್ನಾಗಿ ನಾವೆಲ್ಲ ಸಂರಕ್ಷಣೆ ಮಾಡಿದರು ಕೂಡ ಸ್ವಲ್ಪ್ ಹೆಚ್ ಕಡಿಮೆ ಆಗ್ತಿರ್ತೈತೆ ಇದೇ ರೀತಿಯಾಗಿ ನಾವು ಬೆಳಿತಕ್ಕಂಥ ರೈತರು ಸಸ್ಯಗಳನ್ನು ಅಯ್ಯೊ ನಮ್ಮ ಕ್ಯೆಯಲ್ಲಿ ಎಷ್ಟು ಆಗ್ತದೊ ಅಷ್ಟು ಸಂರಕ್ಷಣೆ ಮಾಡುತ್ತೇವೆ